ಹೊರ್ಗಡೆ ಹೋದಾಗ ನನಗೆ ಡಾಬಾಗಳಲ್ಲಿ ಊಟ ಮಾಡಲು ತುಂಬ ಇಷ್ಟ ಡಾಬಾಗಳಲ್ಲಿ ಊಟ ಅಂದರೆ ಚಿಕನ್ನು ಚಿಕನ್ ಡ್ರೈ ಮಟನ್ ಡ್ರೈ ಮಟನ್ ಸಾಂಬಾರು ಅನ್ನ ರಾಗಿ ಮುದ್ದೆ ಜೋಳದ್ ರೊಟ್ಟಿ ರಾ ಜೋಳದ್ ಮುದ್ದೆ ಅಂದರೆ ಭಾಳ ಇಷ್ಟ ಅದರಲ್ಲೂ ಹೊರಗಡೆ ತಿಂದರೆ ಸ್ವಲ್ಪ ಆರೋಗ್ಯ ಕೆಡ್ತದೆ ಆದರೂ ಯಾವ್ದನ್ನು ಮದುವಿಗೆ ಪದೇ ಮದುವೆ ಗಿದ್ವಿಗೆ ಹೋದಾಗ ಮತ್ತು ಯಾವುದು ಸಿಗೋದಿಲಲ್ಲಾ ಹಾಗಾಗಿ ಹೊರಗಡೆ ಊಟ ಮಾಡ್ತೀವಿ ಲೋಕಲಾದ್ರು ಊಟ ಮಾಡ್ತೀವಿ ಡಾಬಾನೇ ಬೇಕು ಅನ್ನೊಂಗೇನಿಲ್ಲ ಲೋಕಲ್ನ್ಯಾಗ ಊಟ ಮಾಡ್ತೀವಿ ಮನೆಯಲ್ಲಿ ಅಂದರೆ ಚಿಕನ್ನು ಮಟನ್ನು ಮೀನು ಇವೆಲ್ಲ ಅಂದರೆ ಇಷ್ಟ ನಮಗೆ ರಾಗಿ ಮುದ್ದೆಯಲ್ಲಿ ಮೀನು ಸಾರು ಚಿಕನ್ ಸಾರು ನಮ್ಮ ಕಡೆ ಜೋಳದ್ ಸೊಂಗ್ಟಿ ಅಂತ ಮಾಡ್ತಾರೆ ಸೊಂಗ್ಟಿಯಲ್ಲಿ ಚಿಕನ್ ಸಾರು ಮಟನ್ ಸಾಂಬಾರು ಮತ್ತು ಕಳ್ಳು ರಕ್ತ ಅಂತ ಮಾಡ್ತಾರೆ ಅದು ಇಷ್ಟ ಅದು ಮತ್ತು ತರಕಾರಿ ತಿನ್ನೋ ತಸ್ ತರಕಾರಿ ಸಾಂಬಾರು ಅಂದ್ರೆ ಇಷ್ಟ ಮತ್ತು ತರಕಾರಿ ಅಂದರೆ ಇಷ್ಟ ಸಾಂಬಾರು ಕಾಳು ಪಲ್ಯಗಳು ರೊಟ್ಟಿ ಚಪಾತಿ ಇದೆಲ್ಲಾ ತಿನ್ಬೇಕಂದ್ರೆ ಇಷ್ಟ ನನಗೆ ಡಾಬಾದಾಗ ರೊಟ್ಟಿ ರೊಟ್ಟಿ ಕಾಳುಪಲ್ಯ ಸಾಂಬಾರು ಅನ್ನ ಚಪಾತಿ ಇವೆಲ್ಲ ಅಂದರೆ ಇಷ್ಟ ನನಗೆ ಡಾಬಾದಾಗ್ ತಿನ್ನೋಕಾ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯ ಚೆನ್ನಾಗ್ ಇರ್ತದೆ ಹೊರಗ್ ತಿಂದ್ರೆ ಆರೋಗ್ಯ ಕೆಟ್ಟು ಹೋಗ್ತತಿ ಯಾಕಂದ್ರೆ ಅವರು ಏನಾನ ಕೆಮಿಕಲ್ ಹಾಕಿ ಮಾಡಿರ್ತಾರೆ ನಾವು ಹಂಗಾಗಿ ಮಸಾಲೆ ಒಂದು ಹಾಕೊಂಡ್ ಮಾಡ್ತಿವಲ ಆರೋಗ್ಯ ಚೆನ್ನಾಗ್ ಇರ್ತದೆ ಡಾಬಾದಾಗಿಂತ ಮನೇಲಿ ತಿನ್ನೋದೇ ಉತ್ತಮ ಅಂತಕನಾ ತೇ ನನಗೇ ತುಂಬ ಇಷ್ಟ ಅಂದರೆ ಚಿಕನು ಮಟನು ಇದ್ರ ಮೇಲೇ ಭಾಳ ಇಷ್ಟ ನಮಗೆ ಭಾಳ ಊಟ ಮಾಡೋದಂದ್ರೆ ನಾವು ತರ್ಕಾರಿ ಭಾಳ ಉಣ್ಣೋದು ಕ್ಯಾರೇಟು ಬೀನ್ಸು ಬಿಟ್ರೋಟು ಅಂಥವೇ ತಿನ್ನೋದು ನಾವು ಭಾಳ ಹಾಗಾಗಿ ಇಷ್ಟ ಪಡೋದೇ ಇವ್ನ ನಾವು ಮೊಟ್ಟೇ ಮೊಟ್ಟೆ ಸಾಂಬಾರು ಮೊಟ್ಟೆ ಪಲ್ಯ ಮತ್ತು ಎಗ್ ರೈಸು ಹೊರಗಡೆ ಹೋದಾಗ ಎಗ್ ರೈಸ ಭಾಳ ಇಷ್ಟ ಪಡೋದು ತಿನ್ನೋಕ್ಕೆ ಎಗ್ ರೈಸು ಆಪ್ ಬೈಲ್ ಅಂತಾರೆ ತತ್ತಿಯಿಂದ ಎಣ್ಣೆ ಹಾಕಿ ತತ್ತಿ ಒಡೆದು ಉಪ್ಪು ಖಾರ ಹಾಕಿ ಮಾಡ್ತರಲ ಅದು ಭಾಳ ಇಷ್ಟ ನಮಗ್ ತಿನ್ನೋಕೆ ಹೊರ್ಗಡೆ ಹೋದ್ರೆ ಇದೇ ಭಾಳ ಇಷ್ಟ ತಿನ್ನೋಕಾ ಮತ್ತು ಮಕ್ಳಿಗೆ ಕೂಡ ಎಗ್ ರೈಸು ಜಾಸ್ತಿ ಉಣ್ಸೊದು ನಾವು ಎಗ್ ರೈಸು ತತ್ತಿ ಆಮ್ಬ್ಲೆಟು ಕೊಚ್ಚು ತತ್ತಿ ರಾತ್ರಿ ನೈಟ್ ಕೊಚ್ಚು ತತ್ತಿ ಕೊಡ್ತೀವಿ ಮಕ್ಕಳಿಗೆ ಇದಂದ್ರೆ ತುಂಬ ಇಷ್ಟ ನಮಗೆ ಡಾಬಾದಾಗ ಹೋದಾಗ ಇದನ್ನೇ ತಿನ್ನು ತಿನ್ನೋದು ನಾವು ಸಾಂಬಾರು ಅನ್ನ ಚಪಾತಿ ಅದರಲ್ಲೂ ಹೆಸ್ರು ಕಾಳು ಪಲ್ಯ ಅಂದರೆ ಇಷ್ಟ ನಮಗೆ ಹೆಸ್ರು ಕಾಳು ಪಲ್ಯ ಚಪಾತಿ ಉದಕ ಮುದ್ದೆ ಮುದ್ದೆ ರಾಗಿ ಮುದ್ದೆ ಹಸಿಮೆಣ್ಶಿನ್ಕಾಯಿ ಚಟ್ನಿ ಬೇಳೆ ಬಸ್ಕೊಂಡ್ರಾ ಇದನ್ನು ಹೆಸ್ರನ್ನ ಹಸೆಮೆಣ್ಶಿನ್ಕಾಯಿ ಚಟ್ನಿ ಹಾಕೆಂದು ಉದಕಾ ಮುದ್ದೆ ಮಾಡ್ಕೆಂಡು ತಿಂತೀವಿ ನಮ್ಮ ಮನೆಯಾಗ ಅದಾದ್ರೇ ಆರೋಗ್ಯಕ್ಕೆ ತುಂಬ ಒಳ್ಳೇದು ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಇಂಥವೆಲ್ಲ ತಿಂತೀವಿ ಮನೆಯಲ್ಲಿ ಹೊರ್ಗಡೆ ಹೋದಾಗ ಇಂಥವ್ ತಿಂತೀವಿ ಮನೆಯಲ್ಲಿದ್ದಾಗ ಇವುನ್ನ ಮಾಡ್ಕೊಂಡು ತಿಂತೀವಿ ನನಗೆ ಹೊರಗಡೆ ಊಟಂದರೆ ಅವೇ ಭಾಳ ಇಷ್ಟ ಹಂಗಾಗಿ ನಾವು ಹೊರ್ಗಡೆ ಹೋದಾಗ್ ಮಾತ್ರ ಅಂಥವ್ ತಿಂತೀವಿ ಮನೆಯಾಗಿದ್ದಾಗ ಇವ್ನೆ ಊಟ ಮಾಡೋದು ಭಾಳ ಮಾಡೋದ್ನಾವು ಹ್ಞೂ ನಮ್ಮ ಮನೆಯೋರು ಕೂಡ ಚಿಕನು ಮಟನ್ನು ಇಷ್ಟ ತರಕಾರಿ ಸ್ವಲ್ಪ ಭಾಳ ಊಟಮಾಡೋಲ್ಲ ಅವರು ನಾವೇ ಭಾಳ ಊಟ ಮಾಡೋದು ತರ್ಕಾರಿ ಜಾಸ್ತಿ ತಿನ್ನೋದು ನಾವು